ದಾವಣಗೆರೆ ಜಿಲ್ಲೆಯ ಜಿಲ್ಲಾಡಳಿತ ವ್ಯವಸ್ಥೆಯಲ್ಲಿ ನಾವು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರ ಸೋ ಎಂದು ಎರಡು ಕ್ಷೇತ್ರಗಳು ಇದ್ದಾವೆ ಸೊ ಎರಡೂ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರದಲ್ಲಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಚುನಾಯಿತಿಯನ್ನು ಹೊಂದಿದ್ದಾರೆ ಸೊ ಈ ಈ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತಮೂರರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಸೋ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಚುನಾಯಿತರಾಗಿದ್ದಾರೆ ಅದೇ ಥರ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಎಸ್ ಶಿವ ಶಾ ಶಾಮನೂರು ಶಿವಶಂಕರಪ್ಪನವರು ಚುನಾಯಿತಿಯನ್ನು ಗೊಂಡಿದ್ದಾರೆ ಹೊಂದಿದ್ದಾರೆ ಸೊ ಚುನಾಯಿತಗೊಂಡಿದ್ದಾರೆ ಸೊ ರ ಜನ ಪ್ರತಿನಿಧಿಗಳಾಗಿ ಅವರು ಅನೇಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಸೊ ನಗರದ ಅಭಿವೃದ್ಧಿ ಆಗಿರಬೋದು ಅಥವಾ ನಗರದ ಮೇಲ್ವಿಚಾರಣೆ ಆಗಿರಬೋದು ನಗರವನ್ನು ಅಭಿವೃದ್ಧಿಪಡಿಸೋದರ ಜೊತೆಗೆ ಸಾರ್ವಜನಿಕರಿಗೂ ಕೂಡ ಅನೇಕ ಸವಲತ್ತುಗಳನ್ನು ಒದಗಿಸ್ತಾ ಬಂದಿದ್ದಾರೆ ಸೋ ಕೇವಲ ಗ್ರಾಮದ ಅಭಿವೃದ್ಧಿಯ ಜೊತೆಗೆ ಸೊ ಸಾಮಾಜಿಕ ಅಭಿವೃದ್ಧಿಯನ್ನು ಮಾಡ್ತಾ ಬಂದಿದ್ದಾರೆ ಅವರು ಸೋ ದಾವಣಗೆರೆ ಕ್ಷೇತ್ರದಲ್ಲಿ ಬರೀ ಉತ್ತರ ವಿಧಾನಸಭಾ ಕ್ಷೇತ್ರ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಷ್ಟೇ ಅಲ್ಲದೆ ಆರು ತಾಲೂಕುಗಳಿದ್ದು ಸೊ ಹರಿಹರ ಆಗಿರಬೋದು ಹರಿಹರ ಜಗಳೂರು ಮಾಯಕೊಂಡ ಸೊ ಈ ಥರ ಹೊನ್ನಳ್ಳಿ ಸೋ ಈ ರೀತಿಯ ಆರು ಕ್ಷೇತ್ರಗಳಿದ್ದಾವೆ ಆರು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಸಿನ ಹಾಗೂ ಬಿ ಜೆ ಪಿಯ ಪ್ರತಿನಿಧಿಗಳಿದ್ದು ಸೋ ಪ್ರತಿಯೊಬ್ಬ ಪ್ರತಿನಿಧಿಯು ಅವರವರ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಸೋ ಕೆಲವು ಕಡೆ ಈಗ ನಮ್ಮ ದಾವಣಗೆರೆಯಲ್ಲಿ ಹೇಳೋದಾದ್ರೆ ಗ್ಲಾಸ್ ಹೌಸ್ ಅಂತ ಹೇಳಿಬಿಟ್ಟು ಒಂದು ಹೊಸ ಗಾಜಿನ ಮನೆಯನ್ನು ಕಟ್ಟಿಸಿ ಅಲ್ಲಿ ಉದ್ಯಾನವನ್ನು ನಿರ್ಮಿಸಿ ಅ ಅದು ಸಾರ್ವಜನಿಕರಿಗೆ ಪ್ರವಾಸಿ ತಾಣವನ್ನಾಗಿ ಮಾಡಿದ್ದಾರೆ ಸೊ ಅದರ ಮೂಲಕ ಜನರಿಗೆ ಅನೇಕ ಸವಲತ್ತುಗಳು ದೊರೆಯುತ್ತಿದೆ ಸೋ ಎಷ್ಟೋ ಜನಕ್ಕೆ ವಿಶ್ರಾಂತಿಯ ತಾಣ ಆಗಿದೆ ಸೋ ವಾಕಿಂಗ್ ಹೋಗುವಂತಹ ಅಥವಾ ವ್ಯಾಯಾಮ ಮಾಡುವಂತಹ ಸೋ ವಯಸ್ಕರಿಗೆ ಮತ್ತು ತುಂಬ ಅನುಕೂಲವಾಗಿದೆ ಅದಾದಮೇಲೆ ರಸ್ತೆಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನೇಕ ಕೃಷಿ ಸಂಬಂಧಿತ ಏಳಿಗೆಗಳನ್ನು ಕೂಡ ಮಾಡಿದ್ದಾರೆ ಸೊ ಇವಾಗ ಈಗಿನ ಕೃಷಿ ಸಚಿವರಾಗಿರುವಂತಹ ಎಸ್ ಎಸ್ ಮಲ್ಲಿಕಾರ್ಜುನವರು ಸೊ ನಮಗೆ ಅನೇಕ ಸವಲತ್ತುಗಳನ್ನು ಒದಗಿಸ್ತಾ ಬಂದಿದ್ದಾರೆ ಆನೇಕ ಸವಲತ್ತುಗಳನ್ನು ಒದಗಿಸಿದ್ದಾರೆ ಸೋ ಯಾ ಕೃಷಿಗೆ ಸಂಬಂಧಪಟ್ಟಂತೆ ಅನೇಕ ಸವಲತ್ತುಗಳನ್ನು ನೀಡ್ತಾ ಬಂದಿದ್ದಾರೆ ಸೋ ಸಮ್ಮಾನ್ ಕಿಸಾನ್ ಯೋಜನೆಯನ್ನು ಪ್ರತಿಯೊಬ್ಬ ಕಿಸಾನ್ ಸನ್ಮಾನ್ ಯೋಜನೇನ ಪ್ರತಿಯೊಬ್ಬ ರೈತರೂ ಕೂಡ ಬಳಸಿಕೊಳ್ಳುವಂತೆ ಅವರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಸೋ ಕೃಷಿ ಕ್ಷೇತ್ರಗಳಲ್ಲೂ ಹೋಗಿ ಸೋ ಅಲ್ಲಿನ ಅಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಎಲ್ಲ ರೀತಿಯಾದಂತಹ ಸವಲತ್ತುಗಳನ್ನು ಒದಗಿಸಲು ಪ್ರಯತ್ನಪಡ್ತಾ ಇದ್ದಾರೆ ಸೋ ಕೃಷಿ ಉಪಕರಣಗಳಾಗಿರ್ಬೋದು ಅಥವಾ ಕೃಷಿ ಉಪಕರಣಗಳನ್ನು ತೆಗೆದುಕೊಳ್ಳಲು ಸಾಲದ ವ್ಯವಸ್ಥೆ ಆಗಿರಬೋದು ಸೊ ಈ ರೀತಿ ಅನೇಕ ವ್ಯವಸ್ಥೆಗಳನ್ನ ಮಾಡ್ತಾ ಬಂದಿದ್ದಾರೆ ಸೋ ಅದರ ಜೊತೆಗೆ ತುಂಬ ಅನೇಕ